ಹಲೋ ಹೇಳಿ ಸರ್ ಹೌದು ಹೌದು ಸರ್ ಇದು ಕಾಮಾಕ್ಷಿ ಮೊಬೈಲ್ಸ್ ಅಂತ ಹಾಂ ಇವಾಗ ಬಂದುಬಿಟ್ಟು ಓ ಒನ್ಪ್ಲಸ್ ಅಂತ ಬಂದಿದೆ ಸರ್ ಹಾಂ ಹೇಳಿ

ಸರ್ ಇವಾಗ ಒನ್ಪ್ಲಸ್ ಮೊಬೈಲಿಂದು ಆಪರ್ ಓಡ್ತಾ ಇದೆ ಅದು ನೋಡಿ ಅದು ಒಳ್ಳೆ ಒಳ್ಳೆ ಇದೆ ಪ್ರೊಫೆಸರ್ ಎಲ್ಲ ಒಳ್ಳೆ ಇದೆ ಬ್ಯಾಟ್ರಿ ಪಿಕಪ್ಪಲ್ಲ ಒಳ್ಳೆ ಇದೆ ನೋಡಿ ಒನ್ಪ್ಲಸಲ್ಲಿ ಒಳ್ಳೆ ಮೊಬೈಲ್ ಇದೆ ನೋಡಿ ಒನ್ ಏನು ಏನಾಗಲ್ಲ ಸರ್ ಅದು ಲ್ಯಾಗ್ ಆಗಲ್ಲ ಮತ್ತೆ ಹ್ಯಾಂಗ್ ಆಗಲ್ಲ ಒಳ್ಳೆ ಈಗಿನ ನ್ಯೂ ಮಾಡೆಲ್ ಮೊಬೈಲ್ ಅದು ಒಳ್ಳೆ ಪ್ರೊಫೆಸರ್ ಎಲ್ಲ ಒಳ್ಳೆ ಇದೆ ಹಾಂ ಅದು ಒಂದು ತರ್ಟಿ ಹಾಂ ಒಂದು ಮೂವತ್ತು ಸಾವಿರ ಆಗ್ಬೋದು ಹೌದು ಸರ್ ಆಪರೆಲ್ಲ ಬಂದಬಿಟ್ಟು ನಿಮ್ಗೆ ನಾವೇನೋ ಒಂದು ಎರಡು ಸಾವಿರ ಡಿಸ್ಕೌಂಟ್ ಮಾಡ್ಬೋದು ತೊಂದ್ರೆಲ್ಲ ಹಾಂ ಈಗ ಅಲ್ಲಿ ಹಾಂ ಆ ಥರ ಆ ಥರ ಇನ್ನು ಬಿಟ್ಟಿಲ್ಲ ಸರ್ ಆ ಥರ ಇನ್ನು ಎಕ್ಚೇಂಜ್ ಆಪರ್ ಯಾವುದು ನಮ್ದು ಅಂಗಡಿಲಿ ಆ ಥರ ಮಾಡಲ್ಲ ಇನ್ನುಮುಂದೆ ಮಾಡಬೇಕಂತ ಇದ್ದೀವಿ ಇನ್ನು ಒಂದ್ ತಿಂಗಳಲ್ಲಿಆಮೇಲೆ ನೋಡಿ ನೀವು ಆಮೇಲೆ ಹಾಂ ಒಳ್ಳೆ ಮೊಬೈಲ್ ಇದೆ ಒನ್ಪ್ಲಸ್ ಎಲ್ಲ ಒಳ್ಳೆ ಇದೆ ಅದು ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ವಿವೋನೇ ಸರ್ ವಿವೋ ಹಾಂ ಒಪ್ಪೋ ಬ್ರ್ಯಾಂಡ್ ಇವಾಗ ಅಷ್ಟಲ್ಲ ಚೆನ್ನಾಗಿ ಆಗ್ತಾಯಿಲ್ಲ ಸರ್ ಅದು ಸೇಲ್ ಆಗ್ತಾಯಿಲ್ಲ ಹಾಂ ಈ ವಿವೋ ಹ್ವಾಯ್ ಯಾವ್ದು ಹ್ವಾಯ್ ಸವಂಟಿ ಸೆವೆನ್ ಏನೋ ಇದವನೆ ಇದೆ ಹಾಂ ಸರ್ ನೀವು ಬೇಕಾದ್ರೆ ವಾಡ್ರ್ ಮಾಡಿ ತರ್ಸ್ಕೊಡ್ತೀವಿ ಸರ್ ನಿಮ್ಗೆ ಬೇಕಾದರೆ ಹೋಮ್ ಡೆಲಿವರಿ ಇಲ್ಲ ಸರ್ ಅದನ್ನು ಮಾಡ್ಬೇಕು ಅಂತ ಇದ್ದೀವಿ ಇನ್ನು ಮಾಡ್ತೀವಿ ಆಯ್ತು ಸರ್ ಇದು ಬ್ರ್ಯಾಂಚ್ ಬಂದುಬಿಟ್ಟು ಅಂಕೋಲ ಸರ್ ಹ್ಞೂ ಓಕೆ ಹಾಂ ಸರಿ ಅಡ್ಡಿಲ್ಲ ಸರ್ ಅದನ್ನು ಮಾಡುವ ಬೇಕಾದರೆ ಆಯ್ತು ಸರಿ ಸರ್ ಆಯ್ತು ಆಯ್ತು ಸರಿ ಬನ್ನಿ ಸರ್ ಪ್ರೈಜ್ ಬಂದುಬಿಟ್ಟು ಅದೊಂದು ಟ್ವೆಂಟಿ ತೌಸಂಡ್ ಆಗುತ್ತೆ ಎಂಬ್ರಾಯ್ಡ್ ಎಂಬ್ರಾಯ್ಡ್ ಡಿಸ್ಪ್ಲೇ ಎಂಬ್ರಾಯ್ಡ್ ಡಿಸ್ಪ್ಲೇ ಹಾಂ ಅದು ಒಂದು ಫೈ ತೌ ಫೈ ತೌಸಂಡ್ ಹೌದು ಹೌದು ಸರ್ ಆಯ್ತು ಹಾಗಾದರೆ ಆಯ್ತು ಆಯ್ತು ಸರಿ ಸರ್ ಆಯ್ತು ಇಡ್ತೀನಿ ಸರ್ ಆಮೇಲೆ ಮಾಡ್ತೀನಿ ಮ ಹಿಡ್ದೆನೆ ಏಯ್ಡೆ ನಿಮಿಷ ಅದು